ಪ್ರಮುಖ ತೀರ್ಥಕ್ಷೇತ್ರಗಳು ಬಂದ್ಬಿಟ್ಟು ಧರ್ಮಸ್ಥಳ ಪಟ್ಟದಕಲ್ಲು ಗೋಕರ್ಣ ಉಡುಪಿ ಶ್ರವಣಬೆಳಗೊಳ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಮುರುಡೇಶ್ವರ ತಿರುಪತಿ ನಾನು ಇದರಲ್ಲಿ ಧರ್ಮಸ್ಥಳದ ಬಗ್ಗೆ ಹೇಳ್ತಿನಿ ಧರ್ಮಸ್ಥಳ ಬಂದು ನೇತ್ರಾವತಿ ನದಿಯ ದಡದಲ್ಲಿ ನಿಂತಿರೋದು ಇರೋದು ಅದು ಬೆಂಗ್ಳು ಬೆಂಗಳೂರಿನಿಂದ ಸುಮಾರು ಒಂದು ಮುನ್ನೂರು ಕಿಲೋಮೀಟ್ರು ದೂರದಲ್ಲಿದೆ ಈ ಇಲ್ಲಿ ಏನೆಂದ್ರೆ ಶಿವ ಚಂದ್ರನಾಥ ಮತ್ತು ಮಂಜುನಾಥ ದೇವರುಗಳು ನೆಲೆಸಿದ್ದಾರೆ ಇದನ್ನು ಇಟ್ಟಿದ್ದಾರೆ ಆಮೇಲೆ ಧರ್ಮಸ್ಥಳ ದಲ್ಲಿ ಸುಮ ಬಹಳಷ್ಟು ಭಕ್ತರು ಶಿವ ಭಕ್ತರು ಹೋಗ್ತಾರೆ ಯಾಕೆ ಅಂದರೆ ಅಲ್ಲಿ ಸಾಕ್ಷಾತ್ ಪರಶಿವನೇ ಇದ್ದಾನೆ ನೆಲೆಸಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತೆ ಅವ್ರ ಕಷ್ಟಕ್ಕೆಲ್ಲ ಪರಿಹಾರ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಮತ್ತೆ ತುಂಬ ಸೂಕ್ತವಾದ ಸಮಯ ಅಂದರೆ ಅಲ್ಲಿಗೆ ಹೋಗೋಕೆ ನವಂಬರು ಮತ್ತು ಡಿಸೆಂಬರ್ ಯಾಕೆಂದ್ರೆ ಅಲ್ಲಿ ಆ ಸಮಯದಲ್ಲಿ ಅಲ್ಲಿ ಲಕ್ಷದೀಪೋತ್ಸವನ ಆಚರಿಸ್ತಾರೆ ಅದು ಅದನ್ನ ನೋಡೋಕೆ ಕಣ್ಣುಗಳಿಗೆ ತುಂಬ ಸುಂದರವಾಗಿರುತ್ತೆ ಮತ್ತು ನಂಬಿ ಅಲ್ಲಿ ಹೋಗಿ ನಾವು ಏನಾದ್ರೂ ಅಂದ್ಕೊಂಬಿಟ್ಟು ದೀಪ ಹಚ್ಚದ್ರೆ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನೇನು ಹೇಳ್ಬೋದು ಅಂದರೆ ಅಲ್ಲಿ ಹೆಚ್ಚು ಶ ಅಂದ್ರೆ ಜಾಸ್ತಿ ಶಿವನ ಭಕ್ತರು ಭೇಟಿ ನೀಡ್ತಾ ಇರ್ತಾರೆ ಯಾಕೆ ಅಂದರೆ ಧರ್ಮಸ್ಥಳದಲ್ಲಿ ದೇವರು ಮಂಜುನಾಥ ಸ್ವಾಮಿಯೇ ನೆಲೆಸಿರು ನೆಲೆಸಿರ್ತಾನೆ ಮತ್ತು ಅವರು ಇವರು ಏನೇ ಕಷ್ಟಗಳನ್ನು ಹೇಳ್ಕೊಂಡ್ರು ಅದನ್ನು ಪರಿಹಾರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿರೋದು ಆಮೇಲೆ ಶಿವರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡ್ತಾರೆ ಮತ್ತೆ ಅಲ್ಲೇ ರಾತ್ರಿಯೆಲ್ಲ ಇದ್ದು ದೇವರತ್ರ ಬೇಡ್ಕೋತಾರೆ ಅಷ್ಟೇ ನಂಗೆ ಗೊತ್ತಿರೋದು